ನಾನು ಆನ್ಲೈನ್ ಪರ್ಚೇಸಿಂಗಲ್ಲಿ ಬ್ಯಾಂಗಲ್ಸನ್ನ ಪರ್ಚೇಸ್ ಮಾಡಿದ್ದೆ ಅದರ ಬಗ್ಗೆ ನೆಗೆಟಿವ್ ಹೇಳಬೇಕು ಅಂತಂದರೆ ಅದರ ಕಲ್ಲರ್ಸಾಗಿರ್ಬೋದು ಡಿಸೈನಾಗಿರ್ಬೋದು ನಾವೇ ಒಂದು ಆರ್ಡ್ರ್ ಮಾಡಿದರೆ ಅದೇ ಒಂದು ಆರ್ಡರ್ ಬಂದಿತ್ತು ಮತ್ತು ಸೈಝು ಅಷ್ಟೇ ತುಂಬ ವೆರಿಯೇಶನ್ಸಾಗಿ ಬಂದಿತ್ತು ಡ್ಯಾಮೇಜಸಿತ್ತು ಹೆಚ್ಚಾಗಿ ಅದನ್ನು ನಾವು ಫಸ್ಟ್ ಆರ್ಡರ್ ಮಾಡಬೇಕಾದ್ರೆ ಯಾರಾದ್ರೂ ತೊಗೊಂಡಿದ್ದಾರೋ ಇಲ್ವೋ ಅಂತ ನೋಡಿ ಆರ್ಡರ್ ಮೇಕ ಮಾಡಬೇಕು ಯಾಕೆಂದರೆ ಯಾರಾದ್ರೂ ತೊಗೊಂಡಿದ್ರೆ ಅದರ ಬಗ್ಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಥಾಟ್ಸ್ ಹಾಕಿರ್ತಾರೆ ಹೆಚ್ಚಾಗಿ ಏನಾದರೂ ಪಾಸಿಟಿವ್ ಥಾಟ್ಸ್ ಹಾಕಿದರೆ ಮಾತ್ರ ನಾವ್ಯಾವ್ದೇ ಆಗಲಿ ಪ್ರಾಡಕ್ಟನ್ನ ಕೊಂಡ್ಕೊಬೇಕು ನೆಗೆಟಿವ್ ಥಾಟ್ಸ್ ಹಾಕಿದರೆ ನಾವು ಈ ಪ್ರಾಡಕ್ಟನ್ನ ಕೊಂಡ್ಕೊಬಾರ್ದು ಈ ಪಾಸಿಟಿವ್ ಮತ್ತು ನೆಗೆಟಿವ್ ಥಾಟ್ಸಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ಪಾಸಿಟಿವ್ ಥಾಟ್ಸಿದ್ದರೆ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಅರ್ಥ ಅದೇ ನೆಗೆಟಿವ್ ಥಾಟ್ಸ್ ಇದ್ದರೆ ಪ್ರಾಡಕ್ಟು ಕ್ವಾಲಿಟಿ ಇಲ್ಲ ಅದನ್ನು ಯಾರೂ ತೊಗೊಂಡಿಲ್ಲ ಅಂತಂದರೂ ಅಷ್ಟೇ ಅದರ ಬಗ್ಗೆ ನೆಗೆಟಿವ್ ಥಾಟ್ಸು ಹೆಚ್ಚಾಗಿರ್ತವೆ ಇನ್ನು ನಾನು ನೆಗೆಟಿವ್ ಥಾಟ್ಸ್ ಹೇಳಬೇಕು ಅಂತಂದರೆ ಒಂದು ಪ್ರೊಡಾ ನಾನು ತೊಗೊಂಡಿರೋ ಬ್ಯಾಂಗಲ್ಸ್ ಬಗ್ಗೆ ಆ ಬ್ಯಾಂಗಲ್ಸನ್ನ ನಾನು ಸೈಜು ಸೈಝ್ ನಾನೊಂದು ಆರ್ಡರ್ ಮಾಡಿದರೆ ಅದೇ ಒಂದು ಬರ್ ಬರುತ್ತೆ ಮತ್ತು ಆನ್ಲೈನ್ ಶಾಪಿಂಗಲ್ಲಿ ಬ್ಯಾಂಗಲ್ಸ್ ತೊಗೊಳೋದು ಸಹ ತುಂಬ ಡೇಂಜರನ್ಸುತ್ತೆ ಯಾಕೆಂದರೆ ಅದರಲ್ಲಿ ಸೈಝ್ ವೆರಿಯೇಶನ್ಸಾಗುತ್ತೆ ಮತ್ತು ಕಲ್ಲರ್ಸಾಗಿರ್ಬೋದು ಅವರು ತಂಕೊಂಡ್ ಕೊಡೋವಾಗ ಡ್ಯಾಮೇಜಸ್ಸಾಗದಾಗಿರ್ಬೋದು ಇನ್ನೂ ಮುಂತಾದವುಗಳು ಆಗ್ತಾ ಹೋಗ್ತವೆ ನಾವೇನೇ ಆದರೂ ಆ ಆಫ್ಲೈನಲ್ಲೇ ಆಫ್ಲೈನಲ್ಲೇ ಮಾರ್ಕೆಟಿಂಗ್ ಮಾಡೋದು ತುಂಬ ಒಳ್ಳೆಯದು ಅನಿಸ್ತದೆ ಆಫ್ಲೈನ್ಗೆ ಹೋಲಸ್ಕಂಡ್ರೆ ಮತ್ತು ಮಿಶೋ ಒಳ್ಳೆಯ ಒಳ್ಳೆಯ ಆನ್ಲೈನ್ ಈ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಬೇರೆಬೇರೆ ವಸ್ತುಗಳು ತಂಕೊಡ್ತಾರೆ ಬ್ಯಾಂಗಲ್ಸಿಂದ ಹೋಲ್ಸ್ಕಂಡ್ರೆ ಅದು ತುಂಬ ನಾನು ತೊಗೊಂಡಿರೋ ಪ್ರಾಡಕ್ಟ್ಗೂ ಅವಕ್ಕೂ ತುಂಬ ಇದಿತ್ತು ಈಗ ನಾವು ಬ್ಯಾಂಗಲ್ಸ್ಗಳನ್ನ ತಗಂಬೇಕಾರೆ ನಾವು ಮೊಬೈಲಲ್ಲಿ ನೋಡೋವಾಗೇನೆ ನೋಡೋವಾಗ ಒಂಥರ ಇರುತ್ತೆ ಅದರ ಕಲ್ಲರ್ಸಾಗಿರ್ಬೋದು ಡಿಸೈನಾಗಿರ್ಬೋದು ಅದರ ವೆರಿಟಿ ವೆರಿಟಿಸು ಚೇಂಜಿರುತ್ತೆ ಮತ್ತು ಅವರು ತಂಕೊಟ್ಮೇಲೆ ಒಂಥರ ಕಾಣಿಸುತ್ತೆ ಅದರಲ್ಲಿರುವಂಥ ಶ್ಟೋನ್ಸೆಲ್ಲ ಉದ್ರೋಗೋದಾಗಿರ್ಬೋದು ಎಲ್ಲ ಆಗಿರುತ್ತೆ ಇದು ನೆಗೆಟಿವ್ ಥಾಟ್ಸ್ಗಳು